ನನ್ನ ಉದ್ಯೋಗ ನಾನೊಬ್ಬ ಮಾಜಿ ಸಾಫ್ಟ್ವೇರ್ ಇಂಜಿನಿಯರ್ ಹಲವಾರು ಕಂಪ್ನಿಗಳಲ್ಲಿ ಬೇರೆ ಬೇರೆ ಪ್ರದೇಶಗಳಲ್ಲಿ ಬೇರೆ ಬೇರೆ ವಾತಾವರಣದಲ್ಲಿ ನಾನು ಕೆಲಸ ಮಾಡಿರ್ತಕ್ಕಂಥ ಅನುಭವ ಇರೋನು ನಾನು ಸೋ ದೊಡ್ಡ ದೊಡ್ಡ ವ್ಯಕ್ತಿಗಳ ಜೊತೆ ಎಲ್ಲ ಮೀಟಿಂಗಲ್ಲಿ ಕೂತಿದ್ದೀನಿ ಈಗಿನ ಪ್ರಧಾನಿ ನರೇಂದ್ರ ಮೋದಿ ಅವರು ಗುಜರಾತ್ ಸಿ ಎಮ್ ಆಗಿದ್ದಾಗ ಅವರು ರಾಜ್ಯದಲ್ಲಿ ಆನ್ಲೈನ್ ಬಸ್ ಟಿಕೆಟ್ ಇಂಪ್ಲಿಮೆ ರಿಸರ್ವೇಶನ್ ವ್ಯವಸ್ಥೆಗೆ ಸಂಬಂಧಪಟ್ಟಂಗೆ ಮೀಟಿಂಗಲ್ಲಿ ಸಹಾ ನಾನು ಭಾಗವಹಿಸಿದ್ದೆ ಈ ಎಲ್ಲ ಅನುಭವಗಳನ್ನು ಇದು ಮಾಡಿಕೊಂಡು ಬೇರೆ ಬೇರೆ ದೊಡ್ಡ ದೊಡ್ಡ ಕಂಪನಿಗಳಲ್ಲಿ ಎಲ್ಲ ಕೆಲಸ ಮಾಡಿದ್ದೀನಿ ನಾನು ಸೋ ಪ್ರಸ್ತುತ ನಾನೊಂದು ವ್ಯಾಪಾರ ನಡೆಸ್ತಾಯಿದ್ದೀನಿ ಒಂದು ತರಬೇತಿ ಸಂಸ್ಥೆ ನಂದು ಏನು ತರಬೇತಿ ಅಂದರೆ ಮೊದಲು ಪ್ರಾಥಮಿಕವಾಗಿ ಕಂಪ್ಯೂಟ್ರು ಶಿಕ್ಷಣ ಪ್ರಾರಂಭ ಮಾಡಿದ್ವಿ ಕಂಪ್ಯೂಟ್ರು ಕೋಚಿಂಗ್ ಸೆಂಟರ್ ಅಂತ ಮಾಡಿದ್ವಿ ನಂತರದ ದಿನಗಳಲ್ಲಿ ನಾವು ಸ್ಪರ್ಧಾತ್ಮಕ ಪರೀಕ್ಷೆಗೆ ತರಬೇತಿ ಕೊಡ್ತಾಯಿದ್ದೀವಿ ವಿವೇಕ್ ಇನ್ಫೋಟೆಕ್ ಐ ಎ ಎಸ್ ಕೆ ಎ ಎಸ್ ಸ್ಟಡಿ ಸರ್ಕಲ್ ಅಂತ ಮಾಡಿದ್ದೀವಿ ಈಗ ಸೋ ಇದರಲ್ಲಿ ವಿದ್ಯಾರ್ಥಿಗಳಿಗೆ ಅದೂ ಕೋಲಾರ ಜಿಲ್ಲೆಯ ಬಡ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ ಅಂತ ಐ ಎ ಎಸ್ ಕೆ ಎ ಎಸ್ ಸೇರಿದಂತೆ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅತಿ ಕಡಿಮೆ ಶುಲ್ಕದಲ್ಲಿಯೇ ತರಬೇತಿ ಕೊಡತಕ್ಕಂಥ ಪ್ರಯತ್ನ ಮಾಡ್ತಾಯಿದ್ದೀವಿ ಇದು ಅನೇಕ ಜನಗಳಿಗೆ ಅನುಕೂಲವೂ ಆಗಿದೆ ಎಷ್ಟೋ ಜನ ನಮ್ಮಲ್ಲಿ ಪೊಲೀಸ್ ಆಗಿದ್ದಾರೆ ಶಿಕ್ಷಕರಾಗಿದ್ದಾರೆ ಇನ್ನೊಂದಷ್ಟು ಜನ ಬೇರೆ ಬೇರೆ ಪರೀಕ್ಷೆಗಳಲ್ಲಿ ಉತ್ತೀರ್ಣರಾಗಿದ್ದಾರೆ ಎಫ್ ಡಿ ಎ ಎಸ್ ಡಿ ಎ ಆಗಿದ್ದಾರೆ ಇದು ನನ್ನ ಕೆರಿಯರ್ಗೆ ಹೇಗೆ ಸಂಬಂಧ ಪಟ್ಟಿದೆ ಅಂತ ನಿಮಗನ್ನಿಸ್ಬೋದು ಏಕೆಂದ್ರೆ ನಾನು ದಿನದ ಬಹುಪಾಲು ಸಮಯವನ್ನು ನಾನು ನನ್ನ ಸಮ್ಸ್ ಸಂಸ್ಥೆಯಲ್ಲೇ ಕಳೆಯೋದ್ರಿಂದ ಇಲ್ಲಿನ ಆಗುಹೋಗುಗಳಿರ್ರ್ಬೋದು ಇಲ್ಲಿನ ವ್ಯವಸ್ಥೆಗಳಿರ್ಬೋದು ಪ್ರತಿಯೊಂದು ನಾನೇ ಗಮನಿಸ್ತೀನಿ ಸೋ ಇಷ್ಟೆಲ್ಲ ಇರುವಾಗ ನನ್ನ ಕೆರಿಯರಿಂದ ನಾನೇನು ನಿರೀಕ್ಷಿಸ್ತೀನಿ ಅಂತ ಒಂದು ಪ್ರಶ್ನೆ ಇದೆ ಒಳ್ಳೆ ಪ್ರಶ್ನೆ ನನ್ನ ಕೆರಿಯರ್ ಅಂದರೆ ಏನಿವಾಗ ಈಗ ನನಗೆ ನಲ್ವತ್ತು ವರ್ಷ ಆಗಿದೆ ಸೋ ಇನ್ನೆಷ್ಟು ವರ್ಷ ಇರ್ತೀವಿ ಗೊತ್ತಿಲ್ಲ ಹೀಗಿರುವಾಗ ನಮ್ಮ ಕೆರಿಯರ್ ಅಂದರೆ ಈಗ ನನ್ನ ಈ ವ್ಯಾಪಾರದಲ್ಲಿ ನಾನು ಸಕ್ಸೆಸ್ ಹೇಗೆ ಆಗ್ತೀನಿ ಅಂದರೆ ನಾನೂ ನನ್ನ ವಿದ್ಯಾರ್ಥಿಗಳು ಎಷ್ಟು ಜನ ನೌಕರಿ ಪಡ್ತಾರೆ ಸರ್ಕಾರಿ ನೌಕ್ರಿಗೆ ಸೇರ್ತಾರೆ ಅನ್ನೋದ್ರ ಮೇಲೆ ನನ್ನ ಸಕ್ಸೆಸ್ ರೇಟ್ನಾ ಅಳಿಯುವಂಥ ಪರಿಸ್ಥಿತಿ ಈಗಿದೆ ಹಾಗಿರುವಾಗ ನನ್ನ ಕೆರಿಯರ್ ಅಂದರೆ ನನ್ನ ವಿದ್ಯಾರ್ಥಿಗಳ ಭವಿಷ್ಯ ನನ್ನ ಸಂಸ್ಥೆ ವಿದ್ಯಾರ್ಥಿಗಳ ಭವಿಷ್ಯವೇ ನನ್ನ ಕೆರಿಯರ್ ಆಗುತ್ತೆ ಆಗಿರುತ್ತೆ ಏಕೆಂದ್ರೆ ಇಲ್ಲಿ ನಮ್ಮನ್ನು ನಂಬಿ ಬಂದು ಒಂದಷ್ಟು ಫೀಸ್ ಕಟ್ಟಿರ್ತಾರೆ ಒಂದಷ್ಟು ಜನ ವಿದ್ಯಾರ್ಥಿಗಳು ಓದ್ತಾಯಿರ್ತಾರೆ ಅವ್ರನ್ನು ಒಂದಷ್ಟು ಪಾಠ ಮಾಡ್ತಾಯಿರ್ತೀವಿ ಯಾರೋ ಬಂದು ಪಾಠ ಮಾಡ್ತಾರೆ ಇನ್ಯಾರೋ ಬಂದು ನೋಟ್ಸ್ ಕೊಡ್ತಾರೆ ಇನ್ಯಾರೋ ಬಂದು ಮೋಟಿವೇಷನ್ ಮಾಡ್ತಾರೆ ಅವರಿಗೆ ಕೊನೆಗೆ ನಮಗೆ ಫಲಿತಾಂಶ ಏನೂಂದ್ರೆ ಇಲ್ಲಿರೋ ಪಾಠ ಕೇಳಿರತಕ್ಕಂಥ ವಿದ್ಯಾರ್ಥಿಗಳು ಒಂದು ಸರ್ಕಾರಿ ನೌಕ್ರಿಗೆ ಸೇರಿದರು ಒಂದು ಒಳ್ಳೆ ಉದ್ಯೋಗಕ್ಕೆ ಸೇರಿದರು ಒಳ್ಳೆ ಇಲಾಖೆಗೆ ಸೇರಿದರು ಅಂದರೆ ಅದು ಸಂಸ್ಥೆಯ ಸಕ್ಸೆಸ್ಗೂ ಆಗುತ್ತೆ ನನ್ನ ಸಕ್ಸೆಸ್ಸು ಆಗುತ್ತೆ ವಿದ್ಯಾರ್ಥಿಗಳಿಗೆ ಇಷ್ಟ ಆಗಿಲ್ಲ ಅಂದರೆ ನಾನು ಅವ್ರಿಗೆ ಬೇಕಾದ್ರೆ ಹಣ ವಾಪಸ್ ಕೊಡ್ಬೋದು ಆದರೆ ಅವರು ನನ್ನನ್ನು ನಂಬಿ ನಮ್ಮ ಸಂಸ್ಥೆನ ನಂಬಿ ಕೊಟ್ಟಿರ್ತಕ್ಕಂಥ ಸಮಯಾನ ನಾವು ಅವರಿಗೆ ಹಿಂದಿರುಗಿಸೋಕ್ಕಾಗಲ್ಲ ಹಾಗಾಗಿ ನನ್ನ ಕೆರಿಯರ್ ಅಂದರೆ ನನ್ನ ವಿದ್ಯಾರ್ಥಿಗಳ ಭವಿಷ್ಯ ನನ್ನ ಸಂಸ್ಥೆ ವಿದ್ಯಾರ್ಥಿಗಳು ಎಷ್ಟು ಸಕ್ಸೆಸ್ ಆಗ್ತಾರೆ ಅಷ್ಟು ನಾನು ಸಕ್ಸೆಸ್ ಆದಂತೆ ನನ್ನ ಸಂಸ್ಥೆ ಸಕ್ಸೆಸ್ ಆದಂತೆ ಅದಕ್ಕಿಂತ ಹೆಚ್ಚಾಗಿ ನಾನೇನು ನಿರೀಕ್ಷಿಸಲ್ಲ ನನ್ನ ಕೆರಿಯರಿಂದ ತುಂಬ ಜನ ವಿದ್ಯಾರ್ಥಿಗಳು ಬರ್ತಾಯಿದ್ದಾರೆ ಅವರಿಗೆಲ್ಲ ಅನುಕೂಲ ಆಗಲಿ ಅಂತ ನಾನು ಆಶಿಸ್ತೀನಿ